ಕ್ರೀಡೆ ಜನರ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಹಕಾರಿಯಾಗಿದೆ ಏಕೆಂದ ದರೆ ಜನರು ಕ್ರೀಡೆಯನ್ನು ಹೆಚ್ಚಾಗಿ ಆಡುವುದರಿಂದ ಅವರ ಒನ್ ಅವರ ದೇಹದಲ್ಲಿ ರಕ್ತ ಚಾಲನೆ ತುಂಬ ಚೆನ್ನಾಗಿ ಆಗುತ್ತದೆ ಆ ಆ ಕಾರಣದಿಂದ ಹೃದಯಾಘಾತ ಅಥವಾ ಬಿ ರಕ್ತದ ಒತ್ತಡ ಈ ಥರದ ಕಾಯಿಲೆಗಳು ಬರುವುದು ಬರುವಲು ಸಾಧ್ಯವಿಲ್ಲ ಎಂದು ಹೇಳುತ್ತೇನೆ